ನಾನು ಇಷ್ಟಪಡುವ ಪಾಕಪದ್ದತಿ ಅಂತ್ಹೇಳಿದ್ರೆ ಅದು ಒಂದು ಕಡಲೆ ಮಿಠಾಯಿ ಅಂತ ಚಿಕ್ಕಿ ಅಂ ಚಿಕ್ಕಿ ಮಿಠಾಯಿ ಕಡಲೆ ಮಿಠಾಯಿ ಅಂತ್ಹೇಳಿ ಇದಕ್ಕೆ ಕರಿತಾರೆ ಇದನ್ನು ಯಾಕೆ ಇದು ಪಾಕಪದ್ದತಿ ಮೊದಲನೇದಾಗಿ ನಾವು ಬೆಲ್ಲವನ್ನು ತಂದು ಅದನ್ನು ಕೆಚ್ಚಿ ಪುಡಿ ಮಾಡಿ ಒಂದು ಬಾಣಲೆಗೆ ಹಾಕಿ ಅದನ್ನು ನೀರು ಬಿಡಿ ನೀರಾಕಿ ನೀರಾಕಿಬಿಟ್ಟು ಅದಕ್ಕೆ ನೀರಾಕಿಬಿಟ್ಟು ಅದನ್ನು ಪಾಕ ಮಾಡಿ ಎರಡೆಳೆ ಪಾಕ ಬಂದು ತದ ನಂತರ ಅದಕ್ಕೆ ಕಡಲೆ ಬೀಜಗಳನ್ನು ಚೆನ್ನಾಗಿ ಹುರ್ದು ಬಿಡಿಸಿ ಹಾಕಿ ಅದು ಒಂದು ಹಂತಕ್ಕೆ ಬಂದಮೇಲೆ ಅದನ್ನು ಚಾಕು ತಗೊಂಡು ಕಟ್ ಮಾಡ್ತೇವೆ ಚಾಕು ತಗೊಂಡ್ ಕಟ್ ಮಾಡಿದ್ಮೇಲೆ ಅದು ಯಾಕೆ ಅಂತ್ಹೇಳಿದ್ರೆ ಅದು ಯಾಕೆ ಪಾಕಪದ್ದತಿ ನಿನಗೆ ಭಾಳ ಇಷ್ಟ ಅಂತ್ಹೇಳ್ದಾಗ ಅದು ಮಾಡೋಕ್ಕೂ ಈಜಿಯಾಗಿರುತ್ತೆ ಹಾಗೆ ಮಗ ಮನೆ ಮಕ್ಕಳೆಲ್ಲ ಕೂಡ ಅದನ್ನು ಭಾಳ ಇಷ್ಟಪಟ್ಟು ತಿಂತಾರೆ ಪಾಕ ಪದ್ದತಿ ಕೂಡ ಅದು ಅಡುಗೆ ಅದು ಒಂದು ಅಡುಗೇಲಿ ಅದೊಂದು ಶುಭ ಸಮಾರಂಭಗಳಿಗೆ ಬೇಕು ಸೊ ಹಾಗಾಗಿ ಪಾಕ ಪದ್ಧತಿಗಳು ಅನ್ನು ಪಾಕ ಪದ್ಧತಿಯಲ್ಲಿ ನನಗೆ ಕಡಲೆ ಮಿಠಾಯಿ ಅಂತ್ಹೇಳಿದ್ರೆ ಭಾಳ ಇಷ್ಟ ಹಾಗೇ ರವೆ ಉಂಡೆ ಆಗಿರ್ಬೋದು ಎಲ್ಲವನ್ನೂ ಕೂಡ ಪಾಕ ಇದು ಪಾಕ ಎತ್ತಿ ಅದನ್ನು ಮಾಡ್ತೀವಿ ಇನ್ನು ಕಜ್ಜಿ ಕಜ್ಜಾಯ ಮಾಡುವಾಗಲೂ ಕೂಡ ಅಷ್ಟೇ ಕಜ್ಜಾಯ ಮಾಡುವಾಗ ಸಂಜೆ ಅದನ್ನು ನೆನೆ ಹಾಕಿ ಅದನ್ನು ಅಕ್ಕಿನಾ ನೆನೆ ಹಾಕಿ ನಂತರ ಅದನ್ನು ಒಣಗಿ ಹಾಕಿ ಒಣಗ್ಹಾಕ್ಬಿಟ್ಟು ಮಿಲ್ಲಿಗೋಗಿ ಬಿಡಿಸ್ಕೋಬಂದು ಮ ಬಿಡಿಸ್ಕೋಬಂದಾದ್ಮೇಲೆ ಅದನ್ನು ಚೆನ್ನಾಗಿ ಪಾಕ ಎತ್ಕೊಂಡು ಅದನ್ನು ಬಿಸಿ ಬಿಸಿ ಕಾಯೋ ಎಣ್ಣೆಯಲ್ಲಿ ಬಿಟ್ಟು ನಾವದನ್ನು ಪಾ ಮಾಡ್ತೇವೆ ಹಂಗಾಗ್ ಕಜ್ಜಾಯನೂ ಕೂಡ